ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಟೂರಿಸ್ಟಿಗೆ ಒಂದು ತುಂಬ ದೊಡ್ಡ ಒಂದು ಕೊಡುಗೆಯನ್ನು ಕೊಟ್ಟಿದೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಮ್ಮ ಚಿಕ್ಕಬಳ್ಳಾಪುರ್ದಲ್ಲಿ ನಂದಿ ಇಲ್ಸು ಈ ರೀತಿ ದೊಡ್ಡ ದೊಡ್ಡ ಟೂರಿಸ್ಟ್ ಪ್ಲೇಸ್ಗಳಿದೆ ಮತ್ತು ಶ್ರೀ ಭೋಗ ನಂದೇಶ ನಂದೇಶ್ವರ ಗುಡಿ ಇದೆ ರಂಗನಾಥ ಸ್ವಾಮಿ ಟೆಂಪಲ್ ಐತೆ ಮತ್ತು ಇವಾಗ ತುಂಬ ಫೇಮಸಾಗಿರೋ ಈಶ ಫೌಂಡೇಶನ್ದು ಶಿವನ ಟೆಂಪಲ್ ಇದೆ ಆದಿಯೋಗಿ ಶಿವ ಸ್ಟ್ಯಾಚ್ಯೂ ಇದೆ ಮತ್ತು ಫಾಲ್ಸ್ ಇದೆ ಮತ್ತು ಕೈವಾರ ಇದೆ ಈ ರೀತಿ ತುಂಬ ಯ ನೋಡೋ ಜಾಗಗಳಿರೋದ್ರಿಂದ ನಮ್ಮ ಚಿಕ್ಕಬಳ್ಳಾಪುರ ಒಂದು ವನ್ ಆಫ್ ದ ಬೆಸ್ಟ್ ಪ್ಲೇಸ್ ಇನ್ನ ಕರ್ನಾಟಕ ಅಂತಲೇ ಹೇಳಕ್ಕಿಷ್ಟಪಡ್ತೀನಿ ಮತ್ತು ಇಲ್ಲಿ ಯಾವ ರೀತಿ ಪ್ರವಾಸೋದ್ಯಮಗಳು ಜನ್ರಿಗೆ ಉದ್ಯೋಗವನ್ನು ಸೃಷ್ಟಿಸಿದೆ ಅಂದರೆ ಇವಾಗ ನಂದಿ ಇಲ್ಸು ಇಲ್ಲೆಲ್ಲ ಜನಗಳು ಯಾವ ಮಟ್ದಲ್ಲಿ ಬರ್ತಾರೆ ಅಂದರೆ ಅದ್ರಲ್ಲಿ ಎಸ್ಸ್ಪೆಶಲಿ ಭಾನ್ವಾರ್ದ ಹೊತ್ ಅಂತೂ ಮಾತ್ರ ಸಾವಿರಾರು ಜನ ಬೆಟ್ಟ ಮೇಲೆ ಮಂಜು ಆ ಮೋಡವನ್ನು ನೋಡಲು ಬರ್ತಾರೆ ಅದೂ ಹೊರ ರಾಜ್ಯದಿಂದ ಬರ್ತಾರೆ ನಮ್ಮ ಕರ್ನಾಟಕದ ಬೆಂಗಳೂರು ಮತ್ತು ಮೈಸೂರು ಮೂಲೆ ಮೂಲೆಯಿಂದನೂ ಇಲ್ಲಿ ನಂದಿ ಇಲ್ಸಿಗೆ ಬರ್ತಾರೆ ಇದೆಲ್ಲ ಎಷ್ಟು ಬಿಸ್ನೆಸ್ ಮಾಡಿಕೊಡುತ್ತೆ ಅಂದರೆ ಓಟಲ್ ಬಿಸ್ನೆಸೂ ಸ್ಟೇ ಆಗೋರಿಗೆ ಮತ್ತು ಪಾರ್ಕಿಂಗ್ ಇರೋರ್ಗೆ ಎಲ್ಲ ಎಷ್ಟು ಬಿಸ್ನೆಸ್ ಮಾಡುತ್ತೆ ಅಂದರೆ ಅವರು ಸಹ ಅವರೂ ಕೂಡ ಒಂದು ಒಳ್ಳೆಯ ದುಡಿಮೆ ಅಂತಲೇ ಹೇಳಕ್ಕಿಷ್ಟಪಡ್ತೀನಿ ಮತ್ತು ನಮ್ಮ ಇಲ್ಲಿ ಕೈವಾರ ಈ ಥರ ಎಲ್ಲ ದೇವಸ್ಥಾನಗಳ್ಗೆಲ್ಲ ಬರ್ತಾರಲ್ಲ ಅಲ್ಲೆಲ್ಲ ತುಂಬ ಎಲ್ಪಾಗುತ್ತೆ ಇವಾಗ ಆಟೋದಲ್ಲವ್ರಿಗೆ ಇವ್ರಿಗೆ ತುಂಬ ಜನ ಕಶ್ಟಮರ್ ಸಿಗ್ತಾರೆ ಮತ್ತು ಆದಿಯೋಗಿ ಶಿವ ಶ್ಟ್ಯಾಚು ಹತ್ರ ಅಲ್ಲಿಯಂತೂ ಹೆವಿ ಜನಗಳು ಬರ್ತಾರೆ ಇವಾಗೆಲ್ಲ ಈ ಥರ ನಮ್ಮದು ಟೂರಿಶ್ಟ್ ಪ್ಲೇಸು ಚಿಕ್ಮಂಗ್ ಇದು ಚಿಕ್ಕಬಳ್ಳಾಪುರ್ದಲ್ಲಿರತ್ತೆ ಅನ್ನೋದೇ ನಮಗೆ ತುಂಬ ಒಂದು ಖುಷಿಯ ಸಂಗತಿ ಮತ್ತು ಈಗ ಎಷ್ಟು ಒಳ್ಳೆದಿರುತ್ತೋ ಅಷ್ಟೇ ಒಂದು ಡಿಸ್ವಡಾಂಟೇಜಸು ಇರುತ್ತೆ ಯಾಕೆಂದರೆ ಹಿಂಗೆಲ್ಲ ಜನಗಳು ಪ್ರವಾಸಿಗ್ರು ಜಾಸ್ತಿ ಜನ ಬರ್ತಾರೆ ಆದಷ್ಟು ಗಲೀಜು ಮಾಡಬಾರ್ದು ನಮ್ಮ ಇವಾಗ ನಾವು ಹೆಂಗೆ ನಮ್ಮ ಊರುಗಳ್ನ ನೋಡ್ಕೊಬೇಕು ನಮ್ಮ ಮನೆ ಥರ ನಾವು ನೋಡ್ಕಬೇಕು ಕಸಗಳ್ನ ಎಸೀಬಾರದು ಇವಾಗ ಬಿಸ್ಕೇಟ್ ಎಲ್ಲ ತಿನ್ತಾರೆ ನೀರು ಬಾಟ್ಲು ನೀರು ಕುಡಿತಾರೆ ನೀರು ಬಾಟ್ಲುಗಳು ಎಸೀತಾರೆ ಈ ರೀತಿ ಕೆಲಸಗಳು ನಾವು ಮಾಡಬಾರ್ದು ಇದೊಂದು ಕೆಟ್ಟ ಅನುಭವ ಅಂತನೆ ಹೇಳಕ್ಕಿಷ್ಟಪಡ್ತೀನ್ ಯಾಕೆಂದರೆ ನಾವೊಂದ್ಸಾರಿ ನಾವು ನಂದಿ ಇಲ್ಸ್ಗೆ ಹೋದಾಗ ಅಲ್ಲಿ ಜನಗಳು ಬರ್ತಾರೆ ಬೇಕಾಬಿಟ್ಟಿ ವಾಟ್ರು ಬಾಟ್ಲುಗಳ್ನ ಎಸೀತಾರೆ ಈ ರೀತಿ ಅದೆಲ್ಲ ಆಗಬಾರ್ದು ಇದೆಲ್ಲ ಒಂದು ಒಂಥರ ಕೆಟ್ಟ ಅನುಭವ ಇದ್ದಂಗೆ ಆದಷ್ಟು ನಾವು ನಮ್ಮ ಸಿಟಿನ ಕ್ಲೀನಾಗಿ ಇಟ್ಕೊಬೇಕು ನಾವು ಕೂಡ ಅಷ್ಟೆ ಇವಾಗ ನಾವು ಚಿಕ್ಕಬಳ್ಳಾಪುರ ಬಿಟ್ಟು ನಾವು ಬೇರೆಲ್ಲ ಮೈಸೂರು ಬೆಂಗ್ಳೂರು ಹೋದ್ರುನು ನಾವು ಅದು ನಮ್ಮ ಸಿಟಿ ಅಂದುಕೊಂಡೇ ನಾವು ಆದಷ್ಟು ನಾವು ಕ್ಲೀನಾಗಿಡೊಕ್ಕೆ ನಾನು ಪ್ರಯತ್ನಿಸ್ತಿರ್ತೀನಿ ಇನ್ನು ವಾಟ್ರ್ ಬಾಟ್ಲು ನೀರು ಕುಡಿದ್ರೆ ನಾನು ಆದಷ್ಟು ಅದನ್ನ ಡಸ್ಟ್ಬಿನ್ನಲ್ಲೇ ಹಾಕಕ್ಕೆ ನಾನು ಇಷ್ಟಪಡ್ತೀನಿ ನಾನು ಯಾವ್ದೇ ರೀತಿ ರೋಡಲ್ಲಿ ಬಸ್ಸಲ್ಲಿ ಈ ರೀತಿ ಎಸಿಯೋಕ್ಕೆ ಇಷ್ಟಪಡೋದಿಲ್ಲಈ ರೀತಿ ನಾವು ಮಾಡಬಾರ್ದು ಅಂತಲೇ ನಾನು ಹೇಳ್ತೀನಿ